ನನಗೆ ಪುಸ್ತಕಗಳು ಕಾದಂಬರಿಗಳು ಇದನ್ನು ಒಂದು ಓದುವುದು ನನಗೆ ಒಂದು ತುಂಬಾ ಒಂದು ಒಳ್ಳೆಯ ಅಭ್ಯಾಸಂತನೆ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ನನಗೆ ಒಂದು ಮನಸ್ಸಿಗೆ ಒಂದು ಮನರಂಜನೆ ನೀಡುತ್ತೆ ಮತ್ತೆ ನನಗೆ ಒಂದು ಬುದ್ಧಿಶಕ್ತಿ ಮತ್ತು ಒಂದು ಜೀವನದಲ್ಲಿ ಒಂದು ಪಾಠ ಅಂತನೆ ನಾನು ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ ಅದರಲ್ಲು ಕೂಡ ನನಗೆ ಒಂದು ನನಗೆ ಇಷ್ಟು ಇತ್ತೀಚಿನ ದಿನಗಳಲ್ಲಿ ನನಗೆ ತುಂಬಾನೆ ಒಂದು ಪ್ರಭಾವ ಬೀರಿದ ಪುಸ್ತಕ ಯಾವ್ದು ಎಂದರೆ ಅದು ಚಾಣಕ್ಯ ಅವ್ರದ್ದು ಯಾಕೆಂದರೆ ಇವಾಗ ನೀವು ನೋಡಿ ಚಾಣಕ್ಯ ಅಂದರೆ ಇಡೀ ನಮ್ಮ ಬಾರತ ದೇಶಕ್ಕೆ ಗೊತ್ತು ಮತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಇವರು ಎಂಥ ದೊಡ್ಡ ಒಂದು ಮಹಾನ್ ವ್ಯಕ್ತಿ ಅಂತ ಯಾಕೆಂದರೆ ಇವರ ಬುದ್ದಿಶಕ್ತಿ ಮತ್ತು ಇವರ ಯೋಚನೆಗಳು ಒಂದು ತುಂಬ ಒಂದು ಮನುಷ್ಯನನ್ನು ಒಳ್ಳೆಯ ದಾರಿಗೆ ಕರಕೊಂಡು ಹೋಗುತ್ತೆ ಅಂತನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇವರು ಬರೆದಿದ್ದ ಕೌಟಿಲ್ಯ ಅರ್ಥಶಾಸ್ತ್ರ ಅನ್ನೊ ಪುಸ್ತಕ ಇದನ್ನು ನಾವು ಏನಕ್ಕೆ ನನಗೆ ತುಂಬ ಇದು ನನ್ನ ಜೀವನದಲ್ಲಿ ಒಂದು ಪ್ರಭಾವ ಬೀರಿದೆ ಅಂದರೆ ಈ ಈಗ ಇದು ನಾನು ಲಾಶ್ಟ್ ಓದಿದ್ದು ಕೊನೆಯ ಪುಸ್ತಕ ನಾನು ಇವಾಗ ರೀಸೆಂಟಲ್ಲಿ ಓದಿದ್ದಂದರೆ ಯಾ ಈ ಬ ಚಾಣಕ್ಯ ಅವರ ಪುಸ್ತಕ ಯಾಕೆಂದರೆ ಒಬ್ಬ ಮನುಷ್ಯ ಯಾವ ರೀತಿ ಬದುಕಬೇಕು ಮತ್ತು ಒಬ್ಬ ಮನುಷ್ಯನಿಗೆ ಯಾವ ರೀತಿ ಛಲ ಇರಬೇಕು ಜೀವನದಲ್ಲಿ ಅನ್ನೋದು ಈ ಪುಸ್ತಕದಲ್ಲಿ ನಾವು ತಿಳ್ಕೋಬೌದು ಮತ್ತು ಪ್ರತೀ ಯುವಕರು ಕೂಡ ಇವಾಗಿನ ಪೀಳಿಗೆಯ ಯುವಕರು ಕೂಡ ಈ ಥರ ಪುಸ್ತಕಗಳ್ನ ಓದಬೇಕು ಯಾಕಂದರೆ ಇವಾಗ ನಾವು ಇವಾಗಿನ ಯುವಕರು ತುಂಬಾನೆ ಒಂದು ಒಂದು ಸೋಶಿಯಲ್ ಮೀಡಿಯಾ ಮತ್ತು ಒಂದು ಮೂವಿ ಈ ರೀತಿ ಒಂದು ಡೈವರ್ಟ್ ಆಗಿರ್ತಾರೆ ಅವರ ಮನಸ್ಗುಳು ಮತ್ತೆ ಅವರ ಬುದ್ಧಿಗಳು ಇದು ಈ ರೀತಿ ಡೈವಟಾಗಿರ್ತವೆ ಆದರೆ ನಾವು ಅದಷ್ಟು ಈ ರೀತಿಯ ಪುಸ್ತಕಗಳ್ನ ಓದಲು ಯುವಕರಿಗೆ ಒಂದು ಉತ್ಸಾಹವನ್ನು ತುಂಬಬೇಕು ಯಾಕಂದರೆ ಚಾಣಕ್ಯ ಅವರ ಪುಸ್ತಕ ಒಂದು ತುಂಬಾ ಒಂದು ಸುಂದರವಾದ ಪುಸ್ತಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಚಾಣಕ್ಯ ಅವರು ಯಾವ ರೀತಿ ಅವರು ಪುಸ್ತಕಗಳು ಅವರದ್ರಲ್ಲಿ ನಮಗೆ ಜೀವನಕ್ಕೆ ಪಾಠ ಆಗುತ್ತೆ ಅಂದರೆ ಒಂದು ಮನುಷ್ಯನಿಗೆ ಒಂದು ಕನಸು ಇರಬೇಕು ಒಂದು ಛಲ ಇರಬೇಕು ಜೀವನದಲ್ಲಿ ಯಾಕೆಂದರೆ ಇವಾಗ ನೋಡಿ ನಾವು ಏನೇ ಒಂದು ಯೋಚನೆ ಮಾಡ್ತೀವಿ ಅಂದರೂನು ಅದು ಅದನ್ನು ನಾವು ರಿಯಾಲಿಟಿಯಾಗಿ ನಾವು ಇದು ಮಾಡಲು ನಮ್ಗೆ ಶಕ್ತಿ ಇರುತ್ತೆ ಆದರೆ ನಾವು ಪ್ರತಿಯೊಂದಕ್ಕೂನು ನಾವು ಪ್ರಯತ್ನ ಪಡಬೇಕು ಆದಷ್ಟು ನಾವು ಸೋಲು ಇವಾಗ ಫ ಏನಾದರು ಒಂದು ಕೆಲ್ಸಕ್ ಹೋಗಿರ್ತಿವಿ ಇಲ್ಲಾಂದರೆ ಯಾವ್ದಾರು ಒಂದು ನಿಮ್ಮ ಜೀವನವನ್ನು ಕಟ್ಟ್ಕೊಳಲು ನೀವು ಒಂದು ಪ್ರಯತ್ನ ಪಡ್ತಿರ್ತೀರಿ ಆದರೆ ನೀವು ಫಸ್ಟ್ ಅಟ್ಟೆಂಪ್ಟಲ್ಲಿ ನೀವು ಸೋತಿರ್ಬೌದು ಆದರೆ ನೀವು ಆವತ್ತೇ ನೀವು ನಿರಾಸೆಯಾಗಬಾರ್ದು ನೀವು ಯಾಕಂದರೆ ಸೋಲೇ ಗೆಲುವಿನ ಮೆಟ್ಟಿಲು ನೀವು ಅದಷ್ಟು ನೀವು ಪ್ರಯತ್ನಪಟ್ಟಷ್ಟು ನೀವು ಮುನ್ನುಗ್ಗಲು ಇನ್ನೂ ಒಂದು ಒಳ್ಳೇದು ಆಗುತ್ತೆ ಮತ್ತು ಒಂದು ಛಲ ಸಿಗುತ್ತೆ ಅದಷ್ಟು ನಾವು ಯಾವತ್ತಿದ್ದರು ನಾವು ಬಿಟ್ಕೊಡಬಾರ್ದು ನಾವು ಏನು ಗುರಿ ತಲುಪಬೇಕು ಅಂತ ಅಂದ್ಕೊಂಡಿರ್ತೀವಿ ಆ ಗುರಿ ಎಷ್ಟೇ ಕಷ್ಟ ಆದರೂ ಕೂಡ ನಾವು ತಲುಪಕ್ಕೆ ನಾವು ಪ್ರಯತ್ನ ಪಡಬೇಕು ಈ ರೀತಿ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಒಂದು ಅದೊಂದು ಥರ ಹುಮ್ಮಸ್ಸ್ ಬರುತ್ತೆ ಓದೋರಿಗೆ ಓದುಗರಿಗೆ ಯಾವುದೇ ರೀತಿ ಒಂದು ಬೇಜಾರಾಗೋದಿಲ್ಲ ಯಾಕಂದರೆ ನಾವು ದಿನ ನಿತ್ಯ ನಾವು ನಡೆಯೋ ಜೀವನದ ಬಗ್ಗೆನೆ ಅವ್ರು ಬರೆದಿರ್ತಾರೆ ಮತ್ತು ಯಾ ಹೆಣ್ಮಕ್ಳುಗುಳ್ಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಮತ್ತೆ ಯಾವತ್ತೂ ನಾವು ಸುಳ್ಳು ಹೇಳ್ಬಾರ್ದು ಆದಷ್ಟು ನಾವು ನಾವು ದಿನ ನಿತ್ಯ ನಾವು ಒಂದು ಲೇಝಿ ಆಗಿರಬಾರ್ದು ಈ ರೀತಿ ಒಂದು ತುಂಬಾ ಒಂದು ಸುಂದರವಾಗಿ ಮತ್ತು ತುಂಬಾ ಒಂದು ವ್ಯಾಲ್ಯೂ ಒಂದು ಮೀನಿಂಗ್ಗಳ್ನ ಬರೆದಿರೋದ್ರಿಂದ ಈ ಥರ ಪುಸ್ತಕಗಳ್ನ ಪ್ರತಿಯೊಬ್ಬರು ಒಂದು ಮನುಷ್ಯನು ಓದ್ಬೇಕು ಯಾಕಂದರೆ ಇಂಥ ಮನು ಇಂಥ ಮಹಾನುಭಾವ್ಗುಳು ಬರ್ದಿರೋ ಪುಸ್ತಕದಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸುದ್ದಿ ಇರುತ್ತೆ ಒಳ್ಳೆಯ ಒಂದು ಅರ್ಥ ಇರುತ್ತೆ ಅಂತನೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮ ಸಮಾಜದಲ್ಲಿ ಯಾವ ರೀತಿ ಜನಗಳು ಕಷ್ಟ ಪಡ್ತಿದಾರೆ ಮತ್ತು ಅವ್ರು ಯಾವ ರೀತಿ ಮೇಲೆ ಬರ್ಬೇಕಾರೆ ಯಾವ ರೀತಿ ಅವ್ರು ಒಂದು ವರ್ಕ್ ಮಾಡಬೇಕು ಅನ್ನೋದನ್ನು ಈ ಚಾಣಕ್ಯ ಅವರ ಪುಸ್ತಕದಲ್ಲಿ ನಾವು ತಿಳಿದುಕೋಬೌದು ಮತ್ತು ಚಾಣಕ್ಯ ಇವರು ಒಂದು ತುಂಬಾ ಒಂದು ಪುಸ್ತಕಗಳಲ್ಲಿ ಇವ್ರ ಪುಸ್ತಕಗಳ್ನ ಓದಿ ತುಂಬಾನೆ ಒಂದು ಸಕ್ಸಸ್ ಆಗಿರೋ ರೇಟ್ಗಳೇ ಜಾಸ್ತಿ ಅಂತನೆ ಹೇಳಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ನನಗೂ ಕೂಡ ಇವರ ಪುಸ್ತಕದಲ್ಲಿ ಒಂದು ಒಂದು ಪ್ರಭಾವ ಬೀರಿತು ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಇವಾಗ ನೋಡಿ ನಮಗೂ ಕೂಡ ಒಂದು ಗುರಿ ಮುಖ್ಯ ನಾವು ಯಾವ ರೀತಿ ಬದುಕ್ತೀವಿ ಅನ್ನೋದು ನಾವು ನಾವು ಕೂಡ ತಿಳ್ಕೊಬೇಕು ಮತ್ತು ನಾವು ಯಾವ ರೀತಿ ಈಗ ನಾವು ಹೋಗ್ತಿರ ದಾರಿ ಸರಿನೋ ಇದೆಯೋ ಅಂತ ತಿಳ್ಕೊಣ ಯೋಚನೆಗಳ್ನ ಶಕ್ತಿನೂ ಕೂಡ ಒಬ್ಬರು ಜನಗುಳ್ಗೆ ಗೊತ್ತಿರೋಲ್ಲ ಹೈ ಅಂತವರು ಈ ರೀತಿ ಪುಸ್ತಕಗುಳ್ನ ಓದಿದಾಗ ಅವರು ಅವ್ರ ಜೀವನದಲ್ಲಿ ಒಂದು ಗುರಿ ಹೋ ಒಂದು ಗುರಿ ಕಟ್ಟಲು ಒಂದು ಸಹಾಯ ಮಾಡುತ್ತೆ ಅಂತನೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇವಾಗ ಏನು ಮತ್ತೆ ಚಾಣಕ್ಯ ಅವರ ಈ ಈ ಪುಸ್ತಕದಲ್ಲಿ ಇನ್ನೂ ಒಂದು ಏನು ಮೆಂಷನ್ ಮಾಡಿದ್ದಾರೆ ಅಂದರೆ ಇವಾಗಿನ ಯುವಕರು ಯಾವ ರೀತಿ ಬದುಕಬೇಕು ಸಮಾಜದಲ್ಲಿ ಅನ್ನೋದು ಕೂಡ ಈ ಪುಸ್ತಕದಲ್ಲಿ ನಾವು ತಿಳ್ಕೋಬೌದು ಯಾಕೆಂದರೆ ನೋಡಿ ನಾವು ಆಸೆ ಇರಬೇಕು ಆದರೆ ದುರಾಸೆ ಇರಬಾರ್ದು ಮತ್ತು ಪ್ರತಿ ಒಂದಕ್ಕುನು ಇವಾಗ ನಿಮಗೆ ಅದು ಪಡ್ಕೋಳೊ ಶಕ್ತಿ ಇದ್ದರೆ ನೀವು ವರ್ಕ್ ಮಾಡಬೇಕು ಮತ್ತು ನೀವು ವರ್ಕ್ ಮಾಡಿ ನೀವು ಇವ್ ಇವಾಗ ನೀವು ಕೆಲಸ ಮಾಡಿ ಆ ಫಲ ಅದ್ರ ಫಲನ ನೀವು ನೀವು ಯಾವತ್ತು ನೀವು ಯೋಚನೆ ಮಾಡಬೇಡ್ರಿ ನೀವು ಮಾಡಿರೋ ಕೆಲಸ ಕರೆಕ್ಟಾಗಿ ಇದ್ದರೆ ಆ ಫಲ ನಿಮ್ಮನ್ನ ಹುಡುಕ್ಕೊಂಡ್ ಬರುತ್ತೆ ಅಂತ ಪ್ರತಿಯೊಂದುನು ಕೂಡ ಇವರು ಬರೆದಿದ್ದಾರೆ ಈ ಥರ ಒಂದು ಓದುಗರಿಗೆ ಒಂದು ತುಂಬಾ ಒಂದು ಛಲ ಸಿಗುತ್ತೆ ಗುರಿ ಸಿಗುತ್ತೆ ಅಂತನೆ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನನ್ನ ನಾನು ಕೊನೆಯಾಗಿ ಓದಿದ ಪುಸ್ತಕನು ಇದೇ ಚಾಣಕ್ಯ ಅವ್ರು ಬರೆದಿರುವುದು ಆದರು ಇದು ನನಗೆ ತುಂಬ ಜೀವನದಲ್ಲಿ ಒಂದು ತುಂಬಾ ಒಂದು ಪ್ರಭಾವ ಬೀರಿತು ಅಂತನೆ ಹೇಳಕ್ಕೆ ಇಷ್ಟಪಡ್ತೀನಿ